ಹೌದು ನಾನು ಯೋಗದ ತರಗತೀಲಿ ಭಾಗವಹಿಸಿದ್ದೀನಿ ಮನೆಯಲ್ಲೇ ಮಾಡುವ ಯೋಗಾಭ್ಯಾಸಕ್ಕೂ ಮತ್ತು ಅವರ ತರಗತೀಲಿ ಮಾಡುವ ಯೋಗಾಭ್ಯಾಸಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ತರಗತಿ ಯೋಗಾಭ್ಯಾಸದಲ್ಲಿ ಅವರು ಶಿಸ್ತಾಗಿ ನೀಟಾಗಿ ಹೇಳ್ಕೊಡ್ತಿರ್ತಾರೆ ಮತ್ತೆ ಅವರು ಹೇಳ್ಕೊಟ್ಟಿದ್ದ ಕಡೆ ನಮ್ಮ ಗಮನ ಇರತ್ತೆ ಕಾನ್ಸಂಟ್ರೇಷನ್ ಇರತ್ತೆ ನೀಟಾಗಿ ಮಾಡ್ತಾ ಹೋಗ್ತೀವಿ ಬೇಗ ಅಂದರೆ ಯಾವುದೇ ಒಂದು ಅಡೆತಡೆ ಇರಲ್ಲ ಫೋನಿನ ಒಂದು ಅಡೆತಡೆ ಇರಲ್ಲ ಮನೆಮಂದಿ ಅಡೆತಡೆ ಇರಲ್ಲ ಹೋಗಿ ಮುಗಿಸ್ಕೊಂಡು ಬೇಗಬರ್ಬಹುದು ಶಾ ಪ್ರಶಾಂತವಾಗಿರತ್ತೆ ಯಾವುದೇ ಒಂದು ಅಡೆತಡೆ ಇರಲ್ಲ ಮನೇದು ಆದರೆ ನಾವು ಮಾಡೋಕ್ಕೆ ಶುರು ಮಾಡ್ತಿದ್ದಂಗೆ ಫೋನ್ಗಳು ಬರ್ತಿರುತ್ತೆ ಮಕ್ಕಳುಗಳು ಕೂಗ್ತಿರ್ತಾರೆ ಯಾರಾದರೂ ಹೊರಗಿಂದ ಬರ್ತಾರೆ ಕಾಲಿಂಗ್ ಬೆಲ್ ಆಗತ್ತೆ ತುಂಬ ಒಂದು ಅಡೆತಡೆ ಆಗತ್ತೆ ಹಾಗಾಗಿ ತರಗತಿಯಲ್ಲೇ ಅಭ್ಯಾಸ ಮಾಡಿದರೆ ಅದು ತುಂಬ ಒಂದು ಉಪಯುಕ್ತ ಆಗುತ್ತೆ